ನಮ್ಮದು ಹೊಸಕೋಟೆ ನಮ್ಮ ಬೆಂಗಳೂರು ಚೆನ್ನಾಗಿದೆ ನನಗೆ ಎಲ್ಲ ರಿಲೇಶನ್ನು ಇಲ್ಲೇ ಇದ್ದಾರೆ ಹೊಸಕೋಟೆ ನಮ್ಮೂರೇನೆ ನಮ್ಮ ತಾಯಿ ಊರು ಹೊಸಕೋಟೆನೆ ನಮ್ಮ ಯಜಮಾನರ ಊರು ಹೊಸಕೋಟೆನೆ ನಾನು ನನಗೆ ಇಲ್ಲೇ ಚೆನ್ನಾಗಿದೆ ಎಲ್ಲ ನಮ್ಮ ನಮ್ಮದು ರಿಲೇಶನ್ ಇಲ್ಲೇ ಇದ್ದಾರೆ ಎಲ್ಲ ಹೋಗಿ ಬಂದು ಬರ್ತಾರೆ ಹಾಂ ಬಂದು ಎಲ್ಲ ನಮ್ಮ ಅಣ್ಣ ನಮ್ಮ ತಮ್ಮವ್ರು ಎಲ್ಲ ಇಲ್ಲೇ ಇದ್ದಾರೆ ಎಲ್ಲ ನಮ್ಮ ರಿಲೇಶನ್ ನಮ್ಮ ಯಜಮಾನರು ಅಣ್ಣ ಅವರು ಎಲ್ಲ ಇದ್ದಾರೆ ನಾವು ಅದೇ ನಮಗೆ ಬೆಂಗ್ಳೂರು ಇಷ್ಟ ಇದೆ ನಾವು ಅದಕ್ಕೆ ನಾವು ಇಲ್ಲೇ ಇದ್ದೀವಿ ಬೆಂಗ ಹೊಸಕೋಟೆಯಲ್ಲಿ ಬೆಂಗಳೂರ್ನಲ್ಲಿ ನನಗೆ ಅದೇ ಬೇರೆ ಊರಿನಲ್ಲಿ ನಮಗೆ ಚೆನ್ನಾಗಿ ಇರಲ್ಲ ನಮಗೆ ಇದೇ ಊರು ಇಷ್ಟ ಇದೆ ನಾನು ಅದಕ್ಕೆ ಇಲ್ಲೇ ಇದ್ದೀರಿ ನಮಗೆ ಎಲ್ಲ ಅನುಕೂಲವೂ ಇದೆ ಹೊಸಕೋಟೆಯಲ್ಲಿ ಎಲ್ಲ ಇಲ್ಲಿ ಪಾರ್ಕು ಇದೆ ನಾವು ಪಾರ್ಕು ಎಲ್ಲ ಹೋಗ್ತೀವಿ ಹಾಗೆ ನಮ್ಮ ಅಣ್ಣ ತಮ್ಮವರು ನಮ್ಮ ಅಕ್ಕ ಅವ್ರು ಎಲ್ಲ ಇಲ್ಲೇ ಬರ್ತಾರೆ ಇಲ್ಲೇ ಇದೆ ಬೆಂಗ್ಳೂರು ಇಷ್ಟ ಅಂತ ಎಲ್ಲ ಇಲ್ಲೇ ಬರ್ತಾರೆ ನಮಗೆ ನಾವು ಅದಕ್ಕೆ ನಾವು ಇಲ್ಲೇ ನಮಗೆ ಇಷ್ಟ ಇದೆ ನಾವು ಇಲ್ಲೇ ಇದ್ದೀವಿ ನಮ್ಮ ನಮ್ಮ ತಂ ನಮ್ಮ ತಂಗಿಯೂ ಇಲ್ಲೇ ಇದ್ದಾಳೆ ನನ್ನ ತಂಗಿ ಇಲ್ಲೇ ಇದ್ದಾಳೆ ನಮಗೂ ಎಲ್ಲರೂ ನಮ್ಮ ರಿಲೇಶನ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಅವಾಗ ಅವಾಗ ಅವರು ಮನೆಗೆ ನಾವು ಹೋಗ್ತೀವಿ ಅವರು ನಮ್ಮ ಮನೆಗೂ ಬರ್ತಾರೆ ಬರ್ತಾರೆ ನಾವು ಹೋಗೋದು ಬರೋದು ಎಲ್ಲ ಮಾಡ್ತೀವಿ ನಮಗೆ ಅನುಕೂಲ ಇದೆ ಇಲ್ಲೇ ನಾವು ಏನು ತೊಂದರೆ ಇಲ್ಲ ನಮಗೆ ನಾವು ಹೋಗ್ತೀವಿ ನಮ್ಮ ತಂದೆ ತಾಯಿಯೂ ಇಲ್ಲೇ ಬರ್ತಾರೆ ಅವರು ಹೊಸಕೋಟೆಯಲ್ಲೇ ಇರೋದು ಎಲ್ಲ ಏನು ಶಾಪಿಂಗ್ ಮಾಡಬೇಕೆಂದ್ರೆ ಬೆಂಗಳೂರಿನಲ್ಲೆ ಮಾಡ್ತೀರಿ ನಾವೂ ನಾವು ಹೋಗ್ತೀರಿ ಅವರ ಜೊತೆಯಲ್ಲಿ ನಾವು ಶಾಪಿಂಗ್ ಮಾಡ್ತೀರಿ ಹಾಗೆ ನಾವು ಹೋಗಿದ್ದರೆ ನಮ್ಮ ತಂದೆ ತಾಯಿ ನಮ್ಮ ಜೊತೆಯೇ ಬರ್ತಾರೆ ನಾನು ಆಮೇಲೆ ನಮ್ಮ ಅಕ್ಕ ಅವ್ರು ಎಲ್ಲ ಇಲ್ಲೇ ಬರ್ತಾರೆ ಅಕ್ಕ ಮಗಳೂ ಬೆಂಗಳೂರಿನಲ್ಲೆ ಇದ್ದಾಳೆ ನಮ್ಮ ನಮ್ಮ ಭಾವ ಮಕ್ಕಳೂನು ಇಲ್ಲೇ ಇದ್ದಾರೆ ನಮ್ಮ ನಮ್ಮ ಮಕ್ ನಮ್ಮ ಯಜಮಾನರ ಅಕ್ಕನೂ ಇಲ್ಲೇ ಇದ್ದಾ ಅವರು ಎಲ್ಲ ಇಲ್ಲೇ ಇದ್ದಾರೆ ಅವರು ಎಲ್ಲ ಇಲ್ಲೇ ಇದೆ ಬೆಂಗ್ಳೂರು ಇಷ್ಟ ಅಂತ ಹೇಳ್ತಾರೆ ಅದಕ್ಕೆ ನಾವು ಎಲ್ಲ ನಮ್ಮ ರಿಲೇಶನ್ ಎಲ್ಲ ಇಲ್ಲೇ ಇದ್ದಾರೆ ನಾವು ಅದಕ್ಕೆ ನಾವು ಇಲ್ಲೇ ಇದ್ದೀರಿ ಬೆಂಗ್ಳೂರು ಸಿಟಿ ಚೆನ್ನಾಗಿ ಬೆಂಗ್ಳೂರು ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಎಲ್ಲ ಅನುಕೂಲವೂ ಇದೆ ನಾವು ಎಲ್ಲು ಹೋಗಬೇಕೆಂದರೆ ನಾವೇ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೋಗಿ ಬರ್ತೀವಿ ನಾವು ಏನು ಶಾಪಿಂಗ್ ಮಾಡ್ಬೇಕೆಂದರು ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಬರ್ತೀರಿ ಏನು ತಗೋ ಅವರು ಅವರು ಏನು ಶಾಪಿಂಗ್ ಮಾಡಬೇಕು ಅಂದರೂನು ಅವರು ನಮಗೆ ಕರ್ಕೊಂಡು ಹೋಗ್ತಾರೆ ನಾವು ಅವರು ಜೊತೆಯಲ್ಲಿ ಹೋಗ್ತೀರಿ ಆದರೆ ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಚೆನ್ನಾಗಿದೆ ಇಲ್ಲೇ ನಮಗೆ ಚೆನ್ನಾಗಿ ಸೆಟ್ ಆಗುತ್ತೆ ನಾವು ಇಲ್ಲೇ ಇರೋಣ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದ್ದರೆ ನಾವು ಎಲ್ಲ ಹೋಗಿ ಬರ್ತೀವಿ ಏನು ತಗೊಂಡು ಬೇಕು ಅಂದರೆ ನಾವು ಎಲ್ಲ ಹೋಗಿ ಹೋಗಿ ತಗೊಂಡು ಬರ್ತೀರಿ ಅಂಂದರೆ ನಮ್ಮ ಪುಲ್ಸ್ ನಾವು ಒಂದು ಏನು ತಗೊಂಡು ಬೇಕಾದರೆ ಫ್ರೆಂಡ್ಸ್ ಎಲ್ಲ ಹೋಗ್ತೀರಿ ಹೋಗಿ ಎಲ್ಲ ನಾವು ತಗೊಂಡು ಒಟ್ಟಿಗೆ ಬರ್ತೀರಿ ಅದರೆ ನಾವು ಬೆಂಗ್ಳೂರಿನಲ್ಲಿ ನಡ್ಕೊಂಡೆ ಹೋಗ್ತೀರಿ ಹೋಗಿ ಎಲ್ಲು ಬೇಕು ಅಂದರೂನು ನಾವು ಹೋಗಿ ತೊಗೊಂಡು ಬರ್ತೀರಿ ಮನೆಯ ಸಾಮಾನು ಬೇಕು ಎಲ್ಲ ಹೋಗಿ ಪಾರಾಕ್ಗು ಹೋಗ್ತೀವಿ ನಾವು ಇಲ್ಲಿ ಇನ್ನು ಯಾವ ಯಾವ್ದು ಪರಾಕ್ ಇದೆ ಅಲ್ಲಿ ಡೀ ಮಾರ್ಟ್ ಇದೆ ಹೋಗ್ತೀರಿ ಅಂದರೆ ಡ್ರೀಮ್ ಮಾಲ್ ಇದೆ ಅಲ್ಲಿ ಹೋಗ್ತೀರಿ ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ತೀರಿ ದೇವಸ್ಥಾನವೂ ಚೆನ್ನಾಗಿದೆ ಅಲ್ಲಿ ಹೋಗ್ತೀರಿ ನಾವು ಹೋಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲೆ ನಾವು ಹೋಗಿ ಬರ್ತೀವಿ ಅವರು ಅವರು ಎಲ್ಲು ಹೋಗಬೇಕು ಅಂದರೆ ಒಂದು ಬೆಂಗಳೂರಿನಲ್ಲಿ ಹೋಗಬೇಕು ನಮ್ಮ ಅಕ್ಕ ಅವ್ರು ಬಂದು ಎಲ್ಲಿ ಎಲ್ಲಿ ಹೋಗೋಣ ನಡಿ ಬೆಂಗಳೂರು ನೋಡ್ಕೊಂಡು ಬರೋಣ ಅಂತಾರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಮಾತಾಡ್ಕೊಂಡು ಹೋಗ್ತೀರಿ ಹೋಗಿ ಏನನು ತಗೊಂಡು ತಗೊಂಡು ಶಾಪಿಂಗ್ ಮಾಡ್ಬೇಕೆಂದರೆ ಮಾಡ್ಕೊಂಡು ಬರ್ತೀವಿ ನಮ್ಮ ತಂಗಿಯವರು ಬರ್ತಾರೆ ನಡಿ ಹೋಗೋಣ ಏನನು ಶಾಪಿಂಗ್ ತಗೊಂಡು ಬರೋಣ ದೇವಸ್ಥಾನಕ್ಕೆ ಹೋಗೋಣ ಅಂತಾರೆ ಬೆಂಗ್ಳೂರಿನಲ್ಲಿ ಹೋಗಿ ನೋಡ್ಕೊಂಡು ಬರ್ತೀರಿ ಪಾರ್ಕು ಎಲ್ಲ ಇದೆ ಅಲ್ಲಿ ಹೋಗಿ ನಾವು ಬರ್ತೀರಿ ನಮಗೆ ಇಷ್ಟ ಹೊಸ ಬೆಂಗ್ಳೂರು ಸಿ ಬೆಂಗಳೂರೇ ಚೆನ್ನಾಗಿದೆ ನಾವು ಅದಕ್ಕೆ ನಾವು ಇಲ್ಲಿಂದ ಎಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ ನಮಗೆ ಅಂದರೆ ಎಲ್ಲರೂ ಹೇಳ್ತಾರೆ ಬೆಂಗ್ಳೂರು ಚೆನ್ನಾಗಿದೆ ನಮ್ಮಲ್ಲಿ ಚೆನ್ನಾಗಿ ಇರುತ್ತೆ ಇರುತ್ತೆ ಏನು ಬೇಕು ಅಂದರೂನು ಸಿಕ್ಕುತ್ತೆ ಅದಕ್ಕೆ ನಾವು ಇಲ್ಲೇ ಇದ್ದೀರಿ ಎಲ್ಲರಿಗೂ ಇನ್ನು ಹಾಲ್ ಅಂತ ಹೇಳ್ತಾ ನಮ್ಮ ಅಕ್ಕ ನಮ್ಮ ಯಜಮಾನರ ಅಕ್ಕ ಅವ್ರೆಲ್ಲ ಆ ಕಡೆ ಬೇರೆ ಸಿಟಿಯಲ್ಲಿ ಇದೆ ನಾವು ಕನಕನಾಥ್ ಇದರಲ್ಲಿ ಇದ್ದೀರಿ ನಮಗೆ ಇಷ್ಟ ಇದು